ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲ್ವತ್ತೇಳು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತು ಒಂದು ಜುಲೈ ಸಾವಿರದ ಒಂಬೈನೂರ ಅರುವತ್ತೆರಡು ಇಪ್ಪತ್ತೊಂದು ಜುಲೈ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಇಪ್ಪತ್ತು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತೆರಡು